ಹಾಂ ಅಲೋ ರೀ ಸರ್ ಅಲೋ ಮತ್ತೆ ಅವ ವರ್ಕೆಲ್ಲ ಮುಗಿತ್ರದ

ರಿನಿವಲ್ ಅಂದ್ರ ಮತ್ತೆ ಇದು ನಮ್ಮ ಗಾಡಿ ಇವೆಲ್ಲ ರೀ ವೆಲ್ಯೊ ಒಂದು ಯಾವ್ದಾರು ಗಾಡಿ ತಗೊಂಡು ಅಲ್ಯಾ ಬಾಡಿಗೆ ಮಾಡ್ಕೊಂದ್ ಹೋಗ್ರ್ಯಲ ನೀವು ಅದ ಜಾ ಅಮೌಂಟ್ ಜಾಸ್ತಿ ಆದ್ರ ಆಗವತ್ರ್ಯ ಅಲ್ಲೆ ಬಾಡಿಗೆ ಮಾಡ್ಕೊಂಡು ಹೋಯಿ ಬಿಡ್ರಿ ಯಾವ್ದಾರ ಗಾಡಿ ತಗೊಂದ್ರಿ ನಾವು ಕೊಡ್ತೇವೆ ತಗೋರಿ ಅಂದ್ರ ಈಗ ನಮ್ಮ ಗಾಡಿ ಅಲ್ರಿ ಮತ್ತು ನಮ್ಮ ಗಾಡಿ ಬರುದಿಲ್ಲ ರೀ ಅಲ್ಲಿ ಅಲ್ಲೆ ನಮ್ಮ ಬೇರೆ ಗಾಡಿ ಮಾಡ್ಕೊಂದ್ರೀ ಅದು ಬಾಡಿಗೆ ಅಷ್ಟಕ್ಕೆ ಹೇಳ್ರಿ ನಾವು ಮಾಡ್ತೇವೆ ರೀ ಅಲ್ಲಿಕ ತಗೊಂಬ್ ಬಂದ್ಬಿಡ್ರಿ ಒಂದು ಸಮ ಅಂದ್ರೆ ಎರಡು ಗಾಡಿ ಮಾಡ್ಕೊ ರೀ ಎರಡು ಗಾಡಿ ಬಾಡಿಗೆ ನಾ ಪೇ ಮಾಡ್ತೇನೆ ರೀ ಅಂದ್ರ ಎರಡು ಗಾಡಿ ಬಾಡ್ಗೆ ಮೇಡಮ್ ಮಾಡ್ಕೊಂದ್ರಿ ನೀವು ಬಂದು ಬಿಡ್ರಿ ಸಾಮಾನುಗಳೆಲ್ಲ ತಗೊಂದ ಬಂದು ಬಿಡ್ರಿ ಎರಡು ಗಾಡಿ ಮಾಡ್ಕೊಂದ್ ಇಲ್ಲ ಇಲ್ದೊರ ಮತ್ತು ಅದೇನು ಸಮಸ್ಯೆ ದೊಡ್ದನ ರೀ ನಾವು ಬಾಡಿಗೆ ರೊಕ್ಕ ಕೊಡ್ತಿವ್ರಿ ಬಾಡಿಗೆ ಎರಡು ಗಾಡಿ ಮಾಡ್ಕೊಂದ್ರೀ ಸಾಮಾನುಗಳೂ ತಗೊಂಬ್ ಬನ್ ಬಿಡ್ರಿ ನೀವು ಏ ಎಲ್ಲೆಲ್ ತಗೋರಿ ಮತ್ ಆಗುದ್ ಏನಾರ್ ಅದ ಹಂಗೆಲ್ಲ ಮತ್ತೆ ಸಮಸ್ಯೆ ಬಂದರೆ ಈಗ ನೀವು ದೂರಿಂದದೆ ನಮ್ಮ ಗಾಡಿ ಖಾಲಿ ಅಲ್ರಿ ಈಗ ನಾವು ಬ್ಯಾರೆ ಗಾಡಿನ ಕಳಿಸ ಕೊಡ್ಬೇಕತ್ತಿ ಹಾಗಾಗಿ ಅಲ್ಲೆ ಯಾವ್ದಾರು ಗಾಡಿ ತಗೊಂದ್ ರೀ ಮಾಡ್ಕೊಂಬ್ ಬನ್ ಬಿಡ್ರಿ ನೀವು ಆಯ್ತು ಆಯ್ತು ಹಾಂ ರೀ